ನನ್ನ ಹೆಸರು ಶೋಬಾ ನಾನು ಅಮೇಜಾನಿಂದ ಈ ಸೀರೆಯನ್ನು ಖರೀದಿಸಿದೆ ಸೀರೆ ಮಾತ್ರ ಅದ್ಭುತವಾಗಿದೆ ನಾನು ಅಮೆಜಾನಲ್ಲಿ ನೋಡಿದ ಹಾಗೇ ಬಂದಿದೆ ಸೀರೆ ತುಂಬ ಚೆನ್ನಾಗಿದೆ ಮತ್ತು ತುಂಬ ಮೃದುವಾಗಿದೆ ಸೀರೆ ಸೀರೆ ಬಣ್ಣ ಕೂಡ ಅಷ್ಟೆ ಅಮೇಜಾನಲ್ಲಿ ಹೇಗಿತ್ತೋ ಹಾಗೆ ಬಂದಿದೆ ನನಗೆ ತುಂಬ ಖುಷಿ ಆಯಿತು ಇನ್ನೂ ತುಂಬ ಉತ್ಪನ್ನಗಳನ್ನ ನಾನು ತಗೋಬೇಕು ಅಂತ ಅನ್ನಿಸ್ತು ಹಾಗಾಗಿ ನಾನು ನನ್ನ ಒಂದು ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಇದು ತುಂಬ ಚೆನ್ನಾಗಿದೆ